ಹೌದು ನೀವು ಯಾರು ಹಾಂ ಹೇಳಿ

ಹೌದಾ ಅವು ಹದಿನೈದು ಗ್ರಾಮ್ ಇದೆಯಾ ಅಂದರೆ

ಹೌದಾ ಏನಕ್ಕೆ ನಿಮ್ಗೆ ಒಂದು ಲಕ್ಷದ ಆವಶ್ಯಕತೆ ಇರೋದು ಈಗ ನಿಮಗೆ ಹಾಂ ಹಾಂ ಹಾಂ ಹಾಂ ಅಂದರೆ ನೀವು ಈಗ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿದ್ರಿ ಈಗ ಅಂದರೆ ಹದಿನೈದು ಗ್ರಾಮ್ ನೀವು ಹೇಳ್ದು ಅಂದರೆ ಒಂದು ಲಕ್ಷ ಕೊಡೋಕ್ಕಾಗಲ್ಲ ಅದು ಎಷ್ಟು ಬೆಲೆ ಬಾಳತ್ತೆ ಅದರಷ್ಟು ಕೊಡ್ತೀವಿ ಏಕಂದರೆ ಅದೆಲ್ಲ ವೇಸ್ಟೇಜೆಲ್ಲ ಕಳೀಬೇಕಲ್ಲ ಆ ವೇಸ್ಟೇಜೆಲ್ಲ ಕಳೆದು ಅದೆಷ್ಟು ಬೆಲೆ ಬಾಳುತ್ತೆ ಅಷ್ಟನ್ನು ಕೊಡ್ತೀವಿ ಸರಿಯಾ

ಹೌದ್ ಈಗ ಗೋಲ್ಡ್ ರೇಟ್ ಎಷ್ಟು ಅಂದರೆ ನಾಲ್ಕು ಸಾವಿರ ನಡೀತಿದೆ ಗ್ರಾಮ್ಗೆ ಆದ್ರಿಂದ ಅಷ್ಟು ಕೊಡ ಯಾಕಂದರೆ ಅದು ಕೆ ಡಿ ಎಂಗೆ ಸ್ವಲ್ಪ ಬೆಲೆ ಕಡಿಮೆ ಆಲ್ಮಾರ್ಕ್ ಇದ್ದರೆ ಸ್ವಲ್ಪ ಇನ್ನೂ ಸ್ವಲ್ಪ ರೈಸ್ ಮಾಡ್ಬೋದಾಗಿತ್ತು ಏಕಂದ್ರೆ ಕಷ್ಟ ಅಂತ ಹೇಳ್ತೀರ ಇನ್ನೊಂದು ಒಂದು ಒಂದು ಎರಡು ಗ್ರಾಮ್ ಜಾಸ್ತಿ ಕೊಟ್ಟಿದ್ದರೆ ನಾನು ನಿಮಗೆ ಒಂದು ಲಕ್ಷನೇ ಮಾಡಿಕೊಡ್ತಿದ್ದೆ ಮೇಬಿ ನೋಡಿ ಇಲ್ಲಿದ್ರೆ ತಂದ್ಕೊಡಿ ಎರಡು ಗ್ರಾಮ್ ಇದ್ದರೆ ಬೇಕಾರೆ ನಾನು ಸೇರ್ಸ್ಯೇ ಒಂದು ಲಕ್ಷ ಮಾಡಿಕೊಡ್ತೀನಿ

ಹೌದ್ ಆದಷ್ಟು ಪ್ರಯತ್ನ ಮಾಡ್ತೀನಿ ವೆಯ್ಟೇಜ್ ಮಾಡ್ಬುಟ್ಟು ನಿಮಗೆ ಕೊಡ್ತೀನಿ ಓಕೆನಾ